ಹಲೋ ವೋಲಾ ಮ್ಯಾನೇಜರಾ ಹಲೋ ನಿಮ್ಮದು ವೋಲಾ ಕ್ಯಾಬ್ ಬುಕ್ ಮಾಡಿದ್ದೆವು ಭಾಳ ನಿಮ್ದು ಡ್ರೈವರ ಭಾಳ ಇಶ್ಯೂ ಮಾಡಿದ ಏನಾದರೂ ಹೇಳಿದ್ರೆ ಒಂದು ಮಾಸ್ಕ್ ಹಾಕಿಲ್ಲ ಒಂದು ಸ್ಯಾನಿಟೈಸರ್ ಯೂಸ್ ಮಾಡಿಲ್ಲ ಎಲ್ಲ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ಯಾನ ಗೌರ್ಮೆಂಟ್ ರೂಲ್ಸು ಕೋವಿಡ್ನಾಗ ಎಲ್ಲ ಜಾಸ್ತಿ ಜನ ಫುಲ್ ಹೈಜೀನ್ ಮೇಂಟೇನ್ ಮಾಡ್ಯಾರ ನಿಮ್ಮ ಡ್ರೈವರ್ ಇಲ್ದರ ಏನೂ ಮೆಂಟೇನೇ ಮಾಡಿಲ್ಲ ಗೋರ್ಮೆಂಟ್ ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕಲ್ಲ ಮಾಸ್ಕ್ ಹಾಕ್ಕೊಬೇಕು ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಎಲ್ಲ ಕೋವಿಡ್ನಾಗ ನಮಗೆಲ್ಲ ಸರೀಗ ಸೇಫಿ ಸೇಫ್ಟಿ ಅದಂತ ನಾವು ಕಾರ ವೋಲಾ ಕಾರ್ ಬುಕ್ ಮಾಡಿದೆವು ಆನ್ಲೈನ ಇಲ್ಲ ಅಂದ್ರೆ ನಾವು ಆಟೋಕೆ ಹೊಯ್ತಿದ್ದೆವು ಇಲ್ಲಿ ನೋಡಿದ್ರೆ ಕ್ಯಾಬ್ ಬಿ ಹಂಗೆ ಅದ ಏನು ಫೆಸಿಲಿಟೀಸ ಯೂಸ್ ಮಾಡಿಲ್ಲ ಏನಿಲ್ಲ

ಅಲ್ಲಾ ಕೋವಿಡ್ನಾಗ ಎಲ್ಲ ಭಾಳ ಜನ ಸತ್ತಾರ ಏನಾರ ಆಯಿತು ಹೋಯಿತು ಅಂದ್ರೆ ನಮಗೆ ಸೇಫ್ಟಿ ಬೇಕಲ್ಲ ವೋಲಾ ಕ್ಯಾಬ ಛಲೋ ಅದಂತ ನಾವು ಬುಕ್ ಮಾಡಿದೆವು ನಿಮ್ಮ ಡ್ರೈವರ್ ಇಲ್ದರ ಏನು ಸರಿ ರೂಲ್ಸ್ ರೆಗ್ಯುಲೇಷನ್ ಏನು ಫಾಲೋನೇ ಮಾಡಿಲ್ಲ ಕೋವಿಡ್ ಟೈಮ್ನಾಗ ಇದರ ಮ್ಯಾಲೆ ನಾವು ಅದರ ಸಲುವಾಗಿ ನಿಮಗೆ ಕಂಪ್ಲೇಂಟ್ ಮಾಡ್ಲತ್ತಿದ್ದೆವು ನೋಡ್ರಿ ಏನು ಮಾಡ್ತೀರಂತ